ಕ್ರೀಡೆ ಆಡೋದರಿಂದ ಹಲವಾರು ಪ್ರಯೋಜನಗಳಾಗುತ್ತವೆ ಕ್ರೀಡೆಗಳಲ್ಲಿ ಹಲವಾರು ವಿಧಗಳಿವೆ ಕ್ರೀಡೆಯಲ್ಲಿ ಫುಟ್ಬಾಲ್ ಕ್ರಿಕೆಟ್ ವಾಲಿಬಾಲ್ ತ್ರೋಬಾಲ್ ಕಬಡ್ಡಿ ಈ ಥರ ಬಹಳಾದ ಗೇಮ್ಗಳಿವೆ ಕ್ರೀಡೆ ಎಂದರೆ ಆಟದೊಂದಿಗೆ ಆಟದೊಂದಿಗೆ ಪಾಠ ಎಂಬಂತೆ ಆಟದಲ್ಲಿಯೂ ಹಲವಾರು ವಿಧಗಳಿವೆ ಆಟ ಆಡೋದರಿಂದ ಮಾನಸಿಕ ದೈಹಿಕ ಬೆಳವಣಿಗೆ ಆಗುತ್ತದೆ ಮತ್ತು ಕ್ರೀಡೆ ಆಡೋದರಿಂದ ಮುಂಜಾನೆ ದೈಹಿಕ ವ್ಯಾಯಾಮ ಆಗುತ್ತದೆ ಮುಂಜಾನೆ ಬೆಳಗ್ಗೆ ಎದ್ದು ಹಲವಾರು ಜನರು ಕ್ರೀಡಾಂಗಣಕ್ಕೆ ಹೋಗಿ ಬಹಳ ಥರದ ಆಟಗಳನ್ನು ಆಡುತ್ತಾರೆ ಇದರಿಂದ ದೈಹಿಕ ವ್ಯಾಯಾಮ ಆಗುತ್ತದೆ ಬೆಳಗ್ಗೆ ಎದ್ದು ಓಡುತ್ತಾರೆ ಓಡೋದರಿಂದ ಕಾಲುಗಳಲ್ಲಿ ಬಹಳ ಬಲ ಬರುತ್ತದೆ ಮತ್ತು ಕಾಲುಗಳಲ್ಲಿ ಬಹಳ ಬಲ ಬರುತ್ತದೆ ಇದರಿಂದ ನಾವು ಸದೃಢವಾಗುತ್ತೇವೆ ಕ್ರೀಡೆ ನಮ್ಮ ನಮ್ಮ ಮನ ನಮ್ಮ ಕಾಲೇಜಿನಲ್ಲಿ ಕ್ರೀಡಾಂಗಣವನ್ನು ಏರ್ಪಡಿಸಿದರು ಕ್ರೀಡಾಂಗಣದ ಕ್ರೀಡೆಯನ್ನು ಏರ್ಪಡಿಸಿದರು ಕ್ರೀಡೆಯಲ್ಲಿ ಹಲವಾರು ಥರ ಆಟಗಳನ್ನು ಇಟ್ಟಿದ್ದರು ಅದರಲ್ಲಿ ಫುಟ್ಬಾಲ್ ಕಿರ್ಕೆಟ್ ವಾಲಿಬಾಲ್ ತ್ರೋಬಾಲ್ ಕಬಡ್ಡಿ ಖೋ ಖೋ ಮತ್ತೆ ಬಾಸ್ಕೆಟ್ ಬಾಲ್ ಇವುಗಳೆಲ್ಲ ಆಯೋಜಿಸಿದರು ಇದರಲ್ಲಿ ಹಲವಾರು ಥರಗಳಲ್ಲಿ ಸ್ಟೂಡೆಂಟ್ಸ್ಗಳು ಪಾರ್ಸಿಪೆಸ್ಸಾಗಿ ಹಲವಾರು ಜನ ಗೆದ್ದಿದ್ದಾರೆ ಇದರಿಂದ ಅವರ ಮಾನಸಿಕ ಬೆಳೆಯಿತು ಮತ್ತು ಅವರ ಕ್ರೀಡೆಯನ್ನು ಆಡುವಾಗ ಅವರು ಹೇಗೆ ಆಡಬೇಕು ಮತ್ತು ಅದನ್ನು ಯೋಚಿಸುತ್ತಾರೆ ಮತ್ತು ಯಾವ ರೀತಿ ಆಡಬೇಕೆಂದು ಯೋಚಿಸುತ್ತಾರೆ ಇದರಿಂದ ಅವರ ಮಾನಸಿಕ ಬೆಳೆಯು ಮಾನಸಿಕ ಬೆಳೆಯುತ್ತದೆ ಮತ್ತು ದೈಹಿಕವಾಗಿ ಅವರು ಸದೃಢರಾಗುತ್ತಾರೆ ಮತ್ತು ಕ್ರೀಡೆಯಲ್ಲಿ ಹಲವಾರು ಥರದ ಆಟಗಳಿವೆ ಕ್ರಿಕೆಟ್ ಕ್ರಿಕೆಟಿಗೆ ಕ್ರಿಕೆಟ್ ಇಂದಿನ ಈಗ ಕ್ರಿಕೆಟ್ ನಡಿಯುತ್ತಿದೆ ಇದರಲ್ಲಿ ಭಾರತವು ಮುಂದೆ ಬರುತ್ತಿದೆ ಮತ್ತು ಇವುಗಳೆಲ್ಲ ಇವುಗಳಿಂದ ಆಡೋದರಿಂದ ದೈಹಿಕ ಸದೃಢವಾಗುತ್ತದೆ ಮತ್ತು ಕಬಡ್ಡಿಯಲ್ಲಿ ಏಳು ಜನ ಇರುತ್ತಾರೆ ಏಳು ಜನ ಹೇಗೆ ಅವರು ಆಟ ಆಡುತ್ತಾರೆ ಇದರನ್ನೆಲ್ಲ ನೋಡುತ್ತಾರೆ ಮತ್ತು ಕ್ರೀಡೆಯನ್ನು ಎಷ್ಟು ಆಡೋದಕ್ಕಿಂತ ಆಡು ಎಷ್ಟು ಮಂದಿ ಆಡೋದಕ್ಕಿಂತನೂ ನೋಡು ಆಡುದಕ್ಕಿಂತ ಹೆಚ್ಚು ಮಂದಿ ನೋಡುತ್ತಾರೆ ಇದನ್ನು ನೋಡುವಾಗ ಅವರು ಬಹಳ ಉತ್ಸಾಹದಿಂದ ನೋಡುತ್ತಾರೆ ಮತ್ತು ಅವರು ಬಹಳ ಸಂತೋಷರಾಗುತ್ತಾರೆ ಕ್ರೀಡೆಯಲ್ಲಿ ಯಾವಾಗಲೂ ಬಿದ್ದರೂ ಎದ್ದರೂ ಅದನ್ನೆಲ್ಲ ಚಿಂತಿಸಬಾರದು ಕ್ರೀಡೆ ಹೇಗೆ ಆಡಬೇಕು ಅನ್ನೋದನ್ನು ಚಿಂತಿಸಬೇಕು ಕ್ರೀಡೆಯೆಂದರೆ ಕ್ರೀಡೆಯಲ್ಲಿ ಬಹಳ ಸಂತೋಷವಾಗುತ್ತದೆ ಆಟದೊಂದಿಗೆ ಪಾಠ ಎಂಬಂತೆ ನಾವು ಪಾಠ ಕಡೆ ಗಮನ ಕೊಡಬೇಕು ಮತ್ತು ಆಟದ ಕಡೆಯೂ ಗಮನ ಕೊಡಬೇಕು ಪಾಠಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ ಕ್ರೀಡೆಗೂ ಅಷ್ಟೇ ಮಹತ್ವ ಕೊಡೋದು ಇಂದಿನ ದಿನಗಳಲ್ಲಿ ಹಲವಾರು ತರಹದ ಸೌಲಭ್ಯಗಳಿವೆ ಕ್ರೀಡೆ ಆಡುವುದಕ್ಕೆ ಮತ್ತು ಇಂದಿನ ದಿನಗಳಲ್ಲಿ ಸಣ್ಣ ಮಕ್ಕಳು ಮೊಬೈಲ್ಸ್ನಲ್ಲಿ ಗೇಮ್ಸ್ಗಳನ್ನು ಆಡುತ್ತಿದ್ದಾರೆ ಕ್ರೀಡೆಯನ್ನು ಆಡುತ್ತಿದ್ದಾರೆ ಇದನ್ನು ಆತ ಇದನ್ನು ದೂರ ಮಾಡಬೇಕು ಇದನ್ನು ದೂರ ಮಾಡಬೇಕು ಏಕೆಂದರೆ ಹಿಂದಿನ ದಿನಗಳು ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳು ಕ್ರೀಡೆಯನ್ನು ಆಡುತ್ತಿದ್ದರು ಮತ್ತು ಹಿಂದಿನ ಮಕ್ಕಳು ಕ್ರೀಡೆಯನ್ನು ಚಿ ಕ್ರೀಡೆಯಲ್ಲಿ ಲಗೋರಿ ಅವುಗಳೆಲ್ಲ ಆಡುತ್ತಿದ್ದರು ಆವಾಗ ಅವಳ ಮಗಳು ಅವರು ಬಹಳ ಚುರುಕಾಗಿದ್ದರು ಈಗಿನ ಈಗಿನ ಮಾ ಈಗಿನ ದಿನಗಳಲ್ಲಿದ್ದ ಮಕ್ಕಳು ಒಣ ಗೇಮ್ಸ್ನಲ್ಲಿ ಇನ್ವಾಲ್ ಆಗಿ ಅವರು ಎಷ್ಟು ಬಹಳ ಗೇಮ್ಸ್ನಲ್ಲಿ ಇರುತ್ತಿದ್ದಾರೆ ಮನೆಯಲ್ಲಿ ಇರುತ್ತಿದ್ದಾರೆ ಇದರಿಂದ ಅವರ ಏನಾಗೋದಿಲ್ಲ ಮತ್ತು ಕ್ರೀಡೆಯೆಂದರೆ ಕ್ರೀಡೆ ಆಟದೊಂದಿಗೆ ಪಾಠ ಎಂಬಂತೆ ಆಟ ಪಾಠದಲ್ಲಿಯೂ ದೈಹಿಕ ಶಿಕ್ಷಣ ಎಂಬ ಆಟಕ್ಕೆ ಇದು ಪುಸ್ತಕವೂ ಬಿಡುಗಡೆ ಮಾಡಿದೆ ದೈಹಿಕ ಶಿಕ್ಷಣದಲ್ಲಿ ಹಲವಾರು ಥರದ ಆಟಗಳಿವೆ ಆಟದಲ್ಲಿ ಯಾವ ಥರದ ಗೇಮ್ಸ್ಗಳಿವೆ ಆಟದಲ್ಲಿ ಯಾವ ಥರದ ಕ್ರೀಡೆಗಳಿವೆ ಅದರ ಅದರ ಬ್ಲೂ ಪ್ರಿಂಟ್ ಅದು ಅದರ ನಕ್ಷೆ ಅದರ್ಗಳಲ್ಲೆಲ್ಲ ಬಗ್ಗೆ ಇದು ಮಾಡುತ್ತಿದ್ದಾರೆ ನಕ್ಷೆ ಮಾಡುತ್ತಿದ್ದಾರೆ ನಕ್ಷೆ ಅದು ಎಷ್ಟು ಸೆಂಟಿಮೀಟರ್ ಇರಬೇಕು ವಾಲಿಬಾಲ್ ಹೇಗೆ ಆಡಬೇಕು ವಾಲಿಬಾಲನ್ನು ಯಾವ ಕಡೆ ಇದು ಮಾಡಬೇಕು ಗೇಮ್ಸನ್ನು ಯಾವ ಯಾವ ಥರದಿಂದ ಯೋಚನೆ ಮಾಡಿ ಗೆಲ್ಲಬೇಕು ಇವುಗಳನ್ನೆಲ್ಲ ಬರೀತಿದ್ದಾರೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಎಂಬರಿದ್ದಾರೆ ಮತ್ತು ಹಿಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಕಬ್ಬಡಿಯನ್ನು ಏರ್ಪಡಿಸಿದ್ದಾರೆ ಕ್ರಿಕೆಟನ್ನು ಏರ್ಪಡಿಸ್ತಾಯಿದ್ದಾರೆ ಇದರಿಂದ ನಮ್ಮ ಇದರಲ್ಲಿ ಗೆದ್ದಿದ್ದರೆಂದ ಅವರ ಅವರ ದೇಶದ ಅವರ ಅವರ ದೇಶದ ಹೆಮ್ಮೆ ಬೆಳೆಯುತ್ತದೆ ಮತ್ತು ಅವರಿಗೆ ಮೆಡಲ್ ಮತ್ತು ಫಸ್ಟ್ ರಾಂಕ್ ತರ್ಡ್ ರಾಂಕ್ ಎಂಬ ಅವುಗಳನ್ನು ನೀಡುತ್ತಾರೆ ಮತ್ತು ಕ್ರೀಡೆಗಳಲ್ಲಿ ಅವರು ಓದದಿಲ್ಲದಿದ್ದರೂ ಕ್ರೀಡೆಯಲ್ಲಿ ಭಾಗವಹಿಸಿ ಬಹಳ ಉನ್ನತ ಮಟ್ಟಕ್ಕೆ ಬರಬಹುದು ಉನ್ನತ ಮಟ್ಟಕ್ಕೆ ಬರಬಹುದು ಕ್ರೀಡೆ ನಾನು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ದೆ ನಾನು ಕೂಡ ಅದರಲ್ಲಿ ಗೆದ್ದಿಲ್ಲ ಗೆಲ್ಲಲಿಲ್ಲ ಬಟ್ ಆದರೆ ಅದರಲ್ಲಿ ಆಡಿ ಸಂತೋಷ ಪಟ್ಟಿದ್ದೇನೆ ಮತ್ತು ಕ್ರಿ ಕ್ರೀಡೆ ಯಾವ ಥರ ಆಡಬೇಕು ಅದನ್ನು ಯೋಚಿಸಬೇಕು ಅದರ ಬಗ್ಗೆ ನಾವು ಎಲ್ ಎಲ್ಲಿ ಬತ್ತುತ್ತದೋ ಅದನ್ನೆಲ್ಲ ಚಿಂತೆ ಮಾಡಬಾರದು ಮತ್ತು ಎದುರಿನ ಟೀಮ್ ಮತ್ತು ನಮ್ಮ ಟೀಮ್ ಕೂಡ ಚೆನ್ನಾಗಿ ಆಡಬೇಕು ಮತ್ತು ಯಾವುದೇ ಥರದ ಜಗಳವನ್ನು ಆಡಿ ಕೊಡಬಾರದು ಅವರು ನಮ್ಮಿಂದ ಗೆದ್ದಿದ್ದಾರೆ ಸೋತಿದ್ದಾರೆ ಅವನ್ನೆಲ್ಲ ಚಿಂತೆ ಮಾಡಬಾರದು ನಾವು ಹೇಗೆ ಆಡಿದ್ದೇವೆ ಹೇಗೆ ಸೋತಿದ್ದೇವೆ ಅದರ ಬಗ್ಗೆ ಚಿಂತೆ ಮಾಡಬೇಕು ಯಾವುದರಲ್ಲಿ ನಮ್ಮ ಬಲ ಕಮ್ ಆಗಿದೆ ಯಾವುದರಲ್ಲಿ ನಮ್ಮ ಈ ಯಾವುದರಲ್ಲಿ ನಮ್ಮ ಮಿಸ್ಟೇಕ್ ಆಗಿದೆ ಅದನ್ನೆಲ್ಲ ಚಿಂತೆ ಮಾಡಬೇಕು ಹೊರತು ಅವರಿಂದ ಜಗಳ ಆಡಬಾರದು ನಾವು ಫ್ರೆಂಡ್ಸ್ ಜೊತೆ ಹೇಗೆ ಮಾತನಾಡುತ್ತೇವೆ ಅವರ ಜೊತೆ ಕೂಡ ಹಾಗೆ ಮಾತನಾಡಬೇಕು ಈ ಥರ ಸಕಾರಾತ್ಮಕ ಪ್ರಭಾವವನ್ನು ಬೆಳೆಸಿಕೊಳ್ಳಬೇಕು ಕ್ರೀಡೆಯಲ್ಲಿಯೇ ಹಲವಾರು ಥರಗಳಿವೆ ಅವುಗಳನ್ನೆಲ್ಲ ಆಡಬೇಕು ನಾವು ಎಗ್ಸಾಂಪಲ್ ಫುಟ್ಬಾಲ್ ತೊಗೊಂಡಿದ್ದಾರೆ ಫುಟ್ಬಾಲ್ ಎಂದು ಓಡುವ ಆಟವಾಗಿದೆ ಅದರಲ್ಲಿ ಯಾರಿಗೆ ಬಾಲ್ ಪಾಸ್ ಮಾಡಬೇಕು ಹೇಗೆ ಪಾಸ್ ಮಾಡಬೇಕು ಬಾಲ್ ಯಾವ ಕಡೆ ಎಸೆದರೆ ಅವರ ಹತ್ತಿರ ಹೋಗುತ್ತದೆ ಯಾವುದು ಯಾವ ಕಡೆ ಗೋಲ್ ಮಾಡಿದರೆ ಹೋಗುತ್ತದೆ ಅದನ್ನು ಚಿಂತೆ ಮಾಡಬೇಕು ಮತ್ತು ಯಾವುದೇ ತರಹದ ಅವರನ್ನು ಬೀಳಿಸಬಾರದು ಓಡೋದರಲ್ಲಿ ಹಾಗೆಲ್ಲ ಏನು ಮಾಡಬಾರದು ನಮ್ಮ ಕಾನ್ಸಟ್ರೇಟ್ ಇಟ್ಟು ಆಟವನ್ನು ಆಡಬೇಕು ಇದರಿಂದ ಕೂಡ ಬಹ ಸಕಾರಾತ್ಮಕ ಭಾವನೆಗಳು ಬೆಳೆಯುತ್ತವೆ ಮತ್ತು ಕ್ರೀಡಾಳುಗಳಿಂದ ಗುಣಮಟ್ಟ ಕೂಡ ಹೆಚ್ಚಿಸುತ್ತದೆ ಮಾನಸಿಕ ಹೆಚ್ಚಿಸು ದೈಹಿಕವಾಗಿ ಸದೃಢರಾಗುತ್ತಾರೆ ಮತ್ತು ಕ್ರೀಡೆ ಆಡುವುದರಿಂದ ದೈಹಿಕ ವ್ಯಾಯಾಮ ಆಗುತ್ತೆ ವ್ಯಾಯಾಮ ಮಾಡೋದು ಕ್ರೀಡೆಯನ್ನು ಆಡಿದರೆ ಬಹಳ ಸಂತೋಷವಾಗುತ್ತದೆ ವ್ಯಾಯಾಮ ಆಗುತ್ತದೆ ಮತ್ತು ನಮ್ಮ ಕ್ರೀಡಾಂಗಣದಲ್ಲಿ ಮತ್ತು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಇನ್ನೊಂದು ಕಡೆ ಗ್ರೌಂಡ್ ಏರ್ಪಡಿಸ್ತಾರೆ ಫುಟ್ಬಾಲೇರನ್ನು ಏರ್ಪಡಿಸ್ತಾರೆ ಇದರನ್ನೆಲ್ಲ ಆಡಬೇಕು ಯಾವತ್ತೂ ಜಗಳವನ್ನು ಆಡಬಾರದು ಎಲ್ಲ ಎಲ್ಲ ಜನರು ಒಟ್ಟಾರೆಯಾಗಿ ಕೂಡಬೇಕು ಒಟ್ಟಾರೆಯಾಗಿ ಆಡಬೇಕು ಅವರತ್ರ ಜಗಳ ಎಲ್ಲ ಆಡಬಾರದು